ನಮ್ಮನೆ ನೆಂಟ್ರು ಬಂದಿದ್ರೂ ಬೇಳೆ ಹಾಕಿದ್ದೇ ಹೊಳ್ಗೆ ಮಾಡಿದೆ ಹೆಸ್ರು ಇಟ್ಟಿದ್ದೆ ಅದಕ್ಕೆ ಬೀಸ್ಕೊಂಡಿದ್ದೆ ಜಾನಿದೆ ಬೆಲ್ಲ ಹಾಕಿ ಕುದಿಸಿದೆ ಆ ಹಾಲು ಗರಂ ಮಾಡಿದೆ ಹಿಟ್ಟು ನಾದ್ಕೊಂಡಿದ್ದೆ ತುಂಬಿ ಹೊಳ್ಗೆ ಮಾಡ್ಲಿಕ್ಕೆ ಅನ್ಗಡ್ ಲೇಟಾಗಿತ್ತು ನೆಂಟ್ರು ಹತ್ತು ಜನಕ್ಕೆ ಬಂದರಾ ಅವ್ರಿಗೆ ಚಾಯ್ ಮಾಡ್ಕೊಟ್ಟಿದೆ ನಾಷ್ಟ ಮಾಡಿಕೊಟ್ಟ ಅನ್ನ ಬ್ ಅನ್ನ ಮಾ ಅನ್ನಕ್ಕೆ ಹೆಸ್ರಿಟ್ಟ ಅಕ್ಕಿ ಕೇರ್ಕೊಂಡು ಅಕ್ಕಿ ಹಾಕ್ದೆ ಅನ್ನ ಇಳಿಸಕ್ಕೀ ಹುಳಿ ಕಿವುಚ್ಕೊಂಡು ಅಂಬೂರು ಮಾಡಿದ ಉಳ್ಳಾಗಡ್ಡಿ ಕಟ್ ಮಾಡಿದ ಅದು ಅಂಬೂರು ಕುದಿಲಕ್ ಸ್ವಲ್ಪ ಲೇಟಾಯಿತು ನೆಂಟ್ರು ಅನ್ಗಾ ಟೆಂಕ್ಷನಾಗ ಕೂತಿರು ಊಟ ಮಾಡ್ಕೊಂಡು ಭಾಳ ಲೇಟಾಗಿತ್ರೀ ಹತ್ತು ಗಂಟೆ ಹಾಗಾಗಿತ್ತು ಭಿರನೆ ಮಾಡಿದೆ ಅದಕ್ಕೆ ಕಟ್ ಕಟ್ ಮಾಡಿ ಎಲ್ಲ ಹಚ್ಚಿಟ್ಟು ಒಂದು ಅರ್ಧ ಗಂಟೆ ಆಯಿತು ಅದಕ್ಕೆ ಬೇ ಹೆಸ್ರು ಇಟ್ಟು ಭಿರನೆ ಮಾಡಿದೆವು ಮತ್ತು ನಮ್ಮ ಮಕ್ಕಳ್ರೇ ನಮ್ಮ ಮನೆಗೆ ಮೂರು ಮಕ್ಕಳು ಅವಾ ಅನ್ಗಾ ಟೆಂಕ್ಷನ್ ಕೊಡ್ತವಾ ಒಬ್ರು ಅದು ಮಾಡ್ರಿ ಒಬ್ರು ಇದು ಮಾಡ್ರಿ ಅಂತಾರಾ ಒಬ್ರಿಗೆ ಪರೋಟ ಮಾಡ್ಕೊಟ್ಟಿದ್ದೇ ಒಬ್ಬರಿಗೆ ಬಗರನ್ನ ಮಾಡ್ಕೊಟ್ಟಿದ್ದೆ ನಮ್ಮ ಕಡೇದು ಎರ್ಡು ರೊಟ್ಟಿ ಮಾಡ್ಕೊಂಡಿದ್ದೆ ಅನ್ನ ಸಾರು ಮಾಡಿದೆ ರೀ ಘಡ್ ಸಾರು ಮಾಡಿದೆ ಹಳ್ಸಿನ ಸಾರು ಮಾಡಿದೆ ತರಕಾರಿ ಮಾಡಿದೆವೊ ಮನೆಗೆಲ್ಲ ಟೆಂಕ್ಷನ್ ಇರ್ತದ್ರೀ ಚಪಾತಿ ಮಾಡ್ದೇವು ಜಾಮೂನ್ ಮಾಡಿದೆ ರೀ ಸ್ವೀಟ್ ಬೇಕಲ್ಲ ರೀ ಊಟ ಮಾಡಿ ನೆಂಟ್ರಿಗೆ ಹಾಗೇ ಭಿರನೆ ಕುಡ್ಲ ಬರಲ್ಲಲ ಸಿ ಇದ್ದಾಗ ಗುಲಾಬ್ ಜಾಮೂನ್ ಮಾಡಿದೆ ಶ್ ಶಾಲೆಗೆ ಹೆಡ್ ಕುಕ್ ಇದ್ದೆ ರೀ ನೆಂಟ್ರು ಅತಿಥಿಗಳು ಬಂದೋರಿಗೆಲ್ಲ ಚಂದೆಲ್ಲ ಮಾಡಿ ಊಟದ ಕೊಟ್ಟೆ ರೀ ಚಾಯ್ ಮಾಡಿಕೊಟ್ಟೆ ರೀ ಗೆಷ್ಟ್ ಯಾರೋ ಬಂದೋರಿಗೆ ಬೇ ಎಲ್ಲ ಮಾಡಿಕೊಡ್ಬೇಕಾಯ್ತದ್ರೀ ಸಿಸ್ಟ್ರ್ ಸಿಸ್ಟ್ರ್ ಬಂದಿದ್ರೀ ಚಾಯ್ ಮಾಡಿಕೊಟ್ಟೆ ರೀ ಡಿಕಾಷನ್ ಮಾಡಿಕೊಟ್ಟೆ ಅಲ್ಲ ಕುಟ್ಟಿ ಹಾಕ್ದೆವು ಲಿಂಬು ಹಿಂಡ್ದೇವು ಗರಮ್ ಗರಮ್ಮೆ ಕುಡೀತಾರ್ರಿ ಅದು ಕಡೆಂದ ಸ್ವಲ್ಪ ಗರಮ್ ಮಾಡಿ ಕೊಟ್ಟೆವು ಟೈಮೇತ್ ರೀ ವಿಷ್ಟ್ ಇಷ್ಟು ಟೈಮ್ ಆಗ್ಯದಾ ಏನು ಮಾಡ್ಬೇಕೇನೊ ಗೊತ್ತಿಲ್ಲ ಇನ್ನೂ ಮನೆಗೆ ಹೋಗಿ ಮಾಡಬೇಕ್ರೀ ಮನೆಗೆ ಬೇಗ ಹೋಗಿ ರೊಟ್ಟಿ ಮಾಡ್ಬೇಕು ಸಾರು ಮಾಡ್ಬೇಕು ಊಟ ಕೊಡ್ಬೇಕು ನಮ್ಮ ಮನೆಯವ್ರು ಬರ್ತರಾ ಅವ್ರಿಗೆ ರೊಟ್ಟಿ ಮಾಡ್ಕೊಡ್ಬೇಕು ತರಕಾರಿ ಸಾರು ಮಾಡ್ಕೊಡ್ಬೇಕು